ನಿಮ್ಮ ಬಳಿ ಯಾವುದಾದರೂ ಹಳೆಯ ಪೋಟೊ ಪ್ರತಿಗಳಿವೆಯೇ ಹಳೆಯ ಪೋಟೊಗಳು ಮತ್ತು ನೂತನ ಡಿಜಿಟಲ್ ಪೋಟೊಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹಳೆಯ ಪೋಟೊಗಳ ಭಾವನಾತ್ಮಕ ಮೌಲ್ಯವು ಹೆಚ್ಚು ಎಂದು ನೀವು ಭಾವಿಸುತ್ತೀರಾ ಯಾಕೆ ಹೌದು ನಮ್ಮ ಬಳಿ ಹಳೆಯ ಪೋಟೊಗಳು ಇದೆ ಆಗ ಚಿಕ್ಕಂದಿನಲ್ಲಿ ನಮ್ಮ ಒಂದು ಫೋಟೊಗಳು ಯಾವ ರೀತಿ ಇರ್ತಕ್ಕಂಥದ್ದು ನಮ್ಮ ಊಹೆಗೆ ತಕ್ಕಂತೆ ಇರ್ತದೆ ನೆನೆಸಿಕೊಂಡರೆ ನಗುವು ಬರುವುದು ಕೂಡ ಉಂಟು ಹೊಸ ಪೋಟೊ ನೋಡಬೇಕಾದ್ರೆ ಆಗಿನದಕ್ಕೂ ಈಗಿನದಕ್ಕೂ ಏನಪ್ಪಾ ಅಂದರೆ ಕಾಲ ಚೇಂಜ್ ಆಗಿದೆ ಆದ್ದರಿಂದ ನಾವೂ ಕೂಡ ಚೇಂಜ್ ಆಗತಕ್ಕದ್ದು ಕಾಲಕ್ಕೆ ತಕ್ಕಂತೆಯೇ ಚೇಂಜ್ ಆಗಬೇಕಾಗ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಹಳೆಯ ಪೋಟೊಗೂ ಹೊಸ ಪೋಟೊಗೂ ಹೋಲಿಕೆ ಮಾಡಿ ನೋಡಿದರೆ ಹಳೆಯ ಪೋಟೊಗಳೇ ಭಾವನಾತ್ಮಕವಾದ ಮೌಲ್ಯಗಳು ಹೆಚ್ಚು